ನಾನು ಬಾವಿಯಿಂದ ನೀರು ಸೇದೋಕ್ಕೆ ಹಗ್ಗ ಮತ್ತು ಕೊಡ ಉಪಯೋಗ ಮಾಡ್ತೀನಿ ಕೊಡನ ಹಗ್ಗದಿಂದ ಬಿಗಿದು ಕೊಡ ನೀರು ಮುಟ್ಟೋವರೆಗೂ ಬಾವಿಯೊಳಗೆ ಬಿಡ್ತೀನಿ ನಂತರ ಕೊಡ ತುಂಬಿದ ಮೇಲೆ ಹಗ್ಗವನ್ನು ಎರಡೂ ಕೈಯಿಂದ ಎಳೆದು ಕೊಡವನ್ನು ಮೇಲೆ ಬರಿಸ್ತೀನಿ ನಂತರ ಕೊಡವನ್ನು ಹಗ್ಗದಿಂದ ತೆಗಿತೀನಿ ಬಾವಿ ನೀರನ್ನು ಸೇದುವ ಬದಲು ನಾನು ಬಾವಿ ನೀರನ್ನು ಪರಿಶ್ರಮವಿಲ್ಲದೆ ಬಳಸಲು ವಿದ್ಯುತ್ ಮೋಟಾರ್ ಉಪಯೋಗಿಸ್ತೀನಿ ಬಾವಿಗೆ ಬಾವಿಯ ಆಳಕ್ಕೆ ಹೋಗುವಷ್ಟು ಉದ್ದದ ಪೈಪನ್ನು ಹಾಕ್ತೀನಿ ಈ ಪೈಪ್ಗೆ ವಿದ್ಯುತ್ ಮೋಟಾರನ್ನು ಅಳವಡಿಸ್ತೀನಿ ನಂತರ ಮೋಟಾರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತೇನೆ ಇದರಿಂದ ನನಗೆ ಯಾವಾಗ ಬೇಕೋ ಆಗ ಬಾವಿ ನೀರನ್ನು ಸುಲಭವಾಗಿ ಬಳಸ್ಬೌದು ದಿನನಿತ್ಯದ ಕರ್ಮಗಳಿಗೆ ಬಟ್ಟೆ ಪಾತ್ರೆ ತೊಳೆಯೋಕ್ಕೆ ಮತ್ತು ಅಡಿಗೆ ಮಾಡಲು ಕುಡಿಯೋಕ್ಕೆ ಇನ್ನೂ ಹಲವಾರು ಕೆಲಸಗಳಿಗೆ ವಿದ್ಯುತ್ ಮೋಟಾರ್ನ ಸಹಾಯದಿಂದ ಬಾವಿ ನೀರನ್ನು ಬಳಸ್ತೀನಿ